ಹಾಂ ಒಂದು ನಮ್ಮ ಪ್ರದೇಶದಲ್ಲಿರುವ ಮನೋರಂಜನೆ ಅಂದರೆ ಮನುಜ ಮನೋರಂಜನ ಚಟುವಟಿಕೆಗಳು ಅಂದರೆ ದೇವಸ್ಥಾನ ಮತ್ತೆ ಜಾತ್ರೆ ವಿಶೇಷತೆ ಮತ್ತು ಮೈಸೂರು ದಸರಾ ಇನ್ನೂ ಇನ್ನಷ್ಟು ಕರಗ ಬೆಂಗ್ಳೂರು ಕರಗ ಈ ಥರ ಹಲವು ಮನೋರಂಜನೆ ವಿಶೇಷವಾಗಿ ಕಂಡುಬರುತ್ತದೆ ಅಂದರೆ ಅಲ್ಲಿ ಕಡೆ ಅಂದಾಗ ವಿಲೇಜ್ ವಿಲೇಜ್ಗಳ ಕಡೆ ಸ್ ಜಾಸ್ತಿ ಕಂಡುಬರೋದೆಂದ್ರೆ ಜಾತ್ರೆ ಮತ್ತು ಹಬ್ಬ ಹಬ್ಬ ಹರಿದಿನಗಳು ನಮ್ಮ ಊರಿನಲ್ಲಿ ಮಾನ್ಮಂತೇಶ್ವರಿ ದೇವಸ್ಥಾನದ ಹಬ್ಬ ಪ್ರಮುಖವಾದ ಹಬ್ಬವಾಗಿರುತ್ತದೆ ಅಂದರೆ ಅತಿ ಹೆಚ್ಚು ಜನ ಸೇರುವುದು ಮತ್ತೆ ಅಲ್ಲಿ ಮನೋರಂಜನೆಯೂ ಅಷ್ಟೇ ಇರುತ್ತೆ ನಾಟಕ ಈ ಥರ ಹರಿಕತೆ ಓದಿಸುವುದು ಈ ಥರ ಹಲವು ವಿಶೇಷ ಕಾರ್ಯಕ್ರಮಗಳಿರುತ್ತದೆ ನಮ್ಮ ಮನಚಮ್ಮನ ದೇವಸ್ಥಾನದ ಹಬ್ದಲ್ಲಿ ಹಲವು ರೀತಿಯ ಅಡುಗೆ ಮತ್ತು ಊಟ ಮತ್ತೆ ವಸ್ತುಗಳು ಆಟಿಕೆ ಮತ್ತು ಹುಡುಗ ಹುಡುಗಿಯರು ರಂಗು ರಂಗಿನ ಬಟ್ಟೆಯಿಂದ ಹಾಕಿಕೊಂಡು ಬಂದು ಅಲ್ಲಿ ಸೇರಿಕೊಂಡು ತಮ್ಮ ಕೆಲ್ಸವನ್ನು ಮಾಡ್ಕೊಂಡು ಹೋಗ್ತಾರೆ ಇದೇ ರೀತಿ ಹಲವು ರೀತಿಯ ವ್ಯಕ್ತಿಯ ವ್ಯಕ್ತಿತ್ವ ಎಲ್ಲ ರೀತಿಯ ದೇವರುಗಳು ಆಗಮಿಸಿ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತದೆ ಅಂದರೆ ಈಗ ಮನ್ಮಂಚಮ್ಮನ ಹಬ್ಬದಲ್ಲಿ ಎಷ್ಟೂ ರಂಗು ರಂಗಿನ ಬಟ್ಟೆಗಳು ಹಾಕ್ಕೊಂಡು ಎಲ್ಲ ಬರ್ತಾರೆಂದ್ರೆ ಅದು ನೋಡ್ತೇವಂತ ಮನೋರಂಜನೆ ಸಿಗ್ತದೆ ಅದು ಅಲ್ಲಿ ನಡೆಯುವ ನಾಟಕ ನಾಟಕ ಪ್ರದರ್ಶನ ಮತ್ತು ಈಗ್ಲೂ ನಾಟಕ ಪ್ರದರ್ಶನ ಅಲ್ಲಿ ಕಡೆಗೂವೆ ನಡಿತದೆ ಹಬ್ಬದ ಸಮಯದಲ್ಲಿ ಹಾ ಮತ್ತು ಮೈಸೂರು ಮೈಸೂರು ದಸ್ರಾಗೆ ಬಗ್ಗೆ ಹೋದಾದ ಮೈಸೂರು ದಸರದ್ದೇ ರಾಜಮನೆತನಗಳು ಬರ್ಬೋದು ಮತ್ತೆ ಆ ರಾಜಮನೆತನಗಳಲ್ಲಿ ಪೂಜೆ ಸಲ್ಲಿಸುವುದು ಮತ್ತೆ ಅಲ್ಲಿ ಜಂಬೂ ಸವಾರಿ ಅಲ್ಲಿನ ಪ್ರಮುಖ ಪ್ರದೇಶಗಳು ಅಂದರೆ ಮಂಡ್ಯ ಚಿಕ್ಕಮಗ್ಳೂರು ಮೈಸೂರು ಮತ್ತು ಇನ್ನಿತರ ಪ್ರದೇಶಗಳ ಪ್ರಮುಖ ಏನು ವಸ್ತು ಪ್ರದರ್ಶನ ಇರ್ತದೆ ನೋಡಿ ಅಲ್ಲಿ ಅಂದರದೇ ಆ ಆ ಪ್ರದೇಶ ಅಂದರೆ ಆದ ಆ ಜಿಲ್ಲೆಯ ಪ್ರಮುಖ ಏನು ವಿಶೇಷ ಇರುತ್ತೋ ಅದನ್ನ ಪ್ರದರ್ಶನ ಮಾಡೋದು ಅದು ತುಂಬ ವೈವಿಧ್ಯಮಯ ಮತ್ತು ವಿಭಿನ್ನವಾಗಿರುತ್ತೆ ಮಂಡ್ಯದಲ್ಲಿ ಬಂದಾಗ ಕಬ್ಬು ಮತ್ತು ಎತ್ತಿನ್ಗಾಡಿಗೆ ಪ್ರದರ್ಶನ ಮಾಡೋದು ಈ ಸರ್ತಿ ಚಿಕ್ಕಮಗ್ಳೂರು ಒಂದು ದಕ್ಷಿಣ ಕನ್ನಡದ ಒಂದು ಈ ತ ಹಲವು ವ್ಯಕ್ತಿಗಳು ಅಲ್ಲಿ ಪ್ರದರ್ಶನ ಮಾಡ್ತಾರೆ ಹೀಗೆ ಪ್ರ ಪ್ರ ಏನು ಅದ ಪ್ರದರ್ಶನ ಮಾಡಿದಾಗ ಆದ್ರೆ ಅಲ್ಲಿ ಅಂದರೆ ಅಲ್ಲಿ ಅಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅದೇ ಆ ಪ್ರದೇಶದಲ್ಲಿ ಈ ಥರ ಇರುತ್ತದೆ ಮನೋರಂಜನೆ ಈ ಥರ ವ್ಯಕ್ತಿತ್ವ ಇರುತ್ತದೆ ಈ ಥರ ನಡೀತದೆ ಅಂತ ಅಲ್ಲಿ ಹಲವಾರು ಜನ ಅದನ್ನ ಮೈಸೂರು ದಸರಾ ನೋಡೋಕೆ ಬರ್ತಾರೆ ಅದೇ ಸಮಯದಲ್ಲೆ ಓ ಇದು ಒಂದು ಇದೆಯಾ ಈ ಥರ ಒಂದು ಇದೆಯಾ ಎಂಬುದು ಅಲ್ಲಿ ಗೊತ್ತಾಯ್ತದೆ ನಮ್ಮೂರಿನ ಕಡೆ ಮನೋರಂಜನೆ ಅಂತ ಬಂದಾಗ ಕೋಲಾಟ ಮತ್ತೆ ಕಬಡ್ಡಿ ಕ್ರಿಕೇಟ್ ಈ ಥರ ಹಲವಾರು ಬ ಕ್ರೀಡೆಗಳು ಮತ್ತೆ ನಾಟಕ ಈ ಥರ ಹಲವಾರು ವ್ಯಕ್ತಿಗಳಲ್ಲಿ ನಡಿತದೆ ಹಾಗೆ ಮೈಸೂರು ದಸರಾ ಮತ್ತಿತರ ದೇವಸ್ಥಾನಗಳ ಪೂಜೆ ಸಮಾರಂಭ ಬೆಂಗ್ಳೂರು ಕರಗ ಈ ಥರ ನೋಡಿದಾಗ ಅಲ್ಲಿ ಮನೋರಂಜನೆಗಳು ತುಂಬ ಸಿಗುತ್ತೆ ಅಂದರೆ ಮೈಸೂರು ದಸರಕ್ಕೆ ಹೋದಾಗ ಬರಿ ದಸರಾ ಮಾತ್ರ ನೋಡೋಲ್ಲ ಅಲ್ಲಿ ಇನ್ನಷ್ಟು ಮನೋರಂಜನೆ ಇರ್ತದೆ ಅಂದರೆ ಸರ್ಕಸ್ ಮತ್ತು ಕ್ಯಾಮ್ರ ಆಟ ಆಡೋದು ಆಟದ ಆಟಿಕೆಗಳು ಚಿಕ್ಕ ಮಕ್ಳು ಆಟ ಆಡೋ ಮಡ್ಗಿರ್ತಾರೆ ಮತ್ತೆ ಏನಪ್ಪ ಅಂದರೆ ಈ ಜೋಕರ್ಸ್ ಬಂದಿರುತ್ತಾರೆ ಈ ಥರ ಹಲವಾರು ಮನೋಂಜ ಮನೋರಂಜನೆ ಇರುತ್ತದೆ ಆ ಜಾತ್ರೆ ಸಮಯ್ದಲ್ಲಿ ಅಲ್ಲಿ ಹೋಗಿ ನೋಡೋದೆ ಒಂದು ವಿಶೇಷವಾದ ದಿನ ಆಗಿರುತ್ತೆ ಯಾಕೆಂದ್ರೆ ಅದು ಅಷ್ಟು ಮನೋರಂಜನೆ ಸಿಗುತ್ತೆ ನಡೆಯೋ ಒಂಬತ್ತು ದಿನ ಮೈಸೂರು ದಸರಾ ಏನು ನಡಿತದೆ ಒಂಬತ್ತು ದಿನ ಮೊದಲ ದಿನ ನಮ್ಮ ನವಮಿ ಗಂಟೆ ನಡೆದು ಮತ್ತೆ ಲಾಶ್ಟ್ ಆಯುಧ ಪೂಜೆ ಏನು ನಡೆಯುತ್ತಲ್ಲ ಅಲ್ಲಿವರೆಗೂ ಮನೋರಂಜನೆ ಕಡಿಮೆ ಇಲ್ಲ ಯಾಕೆಂದ್ರೆ ಅಷ್ಟು ಜನ ಅಷ್ಟು ಮನ ಮನೋರಂಜನೆಗಳು ಅಷ್ಟು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ದೇಶ ಬೇರೆ ಬೇರೆ ದೇಶ ಹಲವು ಭಾಗಗಳಿಂದ ಬಂದು ಅಲ್ಲಿ ಮನೋರಂಜನೆಗೋಸ್ಕರ ಏನೇನು ಬೇಕು ಆಟಿಕೆ ಊಟ ಉಪಚಾರ ತಿಂಡಿಗಳು ಏನೇನು ಬೇಕು ಎಲ್ಲ ತಂದು ಮಡಗಿರುತ್ತೆ ಅದು ನೋಡಿದ್ರೆ ಅದು ಒಂಥರ ಮನೋರಂಜ ಮನೋರಂಜನೆ ಸಿಗುತ್ತೆ ನೋಡೋಕೆ ಆಗಲ್ಲ ಇನ್ನು ನಮ್ಮ ಮಂಡ್ಯದಲ್ಲಿ ಬಂದಾಗ ಮಂಡ್ಯ ನಮ್ಮ ಮಂಡ್ಯದಲ್ಲಿ ಬಂದಾಗ ಮನೋರಂಜನೆ ಅಂತ ಬಂದಾಗ ಶ್ರಿರಂಗಪಟ್ಣ ದಸರಾ ಶ್ರೀರಂಗಪಟ್ಣ ದಸರನು ಮೈಸೂರು ದಸರಾನು ಎರಡೂ ಒಂದೇ ಥರ ಇರ್ತದೆ ಯಾಕೆಂದ್ರೆ ಮೊಟ್ಟ ಮೊದಲ ಬಾರಿಗೆ ಸಾವ್ರ್ದ ಒಂಬೈನೂರು ನಲ್ವ ಸಾವ್ರ್ದ ಒಂಬೈನೂರ ಅರ್ವತ್ತ ಎರಡ್ರಲ್ಲಿ ಮೈಸೂರಿಗಿಂತ ಮೊದ್ಲು ನಡೆದದ್ದು ನಮ್ಮ ಈ ಥರ ಶ್ರೀರಂಗಪಟ್ಣದಲ್ಲಿ ಶ್ರೀರಂಗಪಟ್ಣದಲ್ಲಿ ಒಡೆಯರ್ ಫಶ್ಟು ದಸರಾ ನಡೆಸಿದ್ದು ಫಶ್ಟ್ ದಸರಾ ನಡೆಸಾದ್ಮೇಲೆ ಅಲ್ಲಿ ದಸರಾ ನೋಡೋದು ಅದಾದ ಮೇಲೆ ಮೈಸೂರಿಗೆ ಹೋದಾಗ ಮೈಸೂರು ದಸರಾ ನಡೆದಿದ್ದು ಮೊದಲ ದಸರಾ ನಡೆದಿದ್ದು ಕರ್ನಾಟಕ ಇದು ನಮ್ಮ ಮೈಸೂರು ಭಾಗ್ದಲ್ಲಿ ಅಂದಾಗ ಶ್ರೀರಂಗಪಟ್ಣ ಬರ್ತದೆ ಶ್ರೀರಂಗ್ಪಟ್ಣದಲ್ಲಿ ಸಹ ಅಷ್ಟೇ ವೈವಿಧ್ಯತೆಯಿಂದ ಕೂಡಿರುತ್ತದೆ ಅಷ್ಟೇ ಮನೋರಂಜನೆ ಸಿಗ್ತದೆ ಅಲ್ಲಿ ಯಾಕೆಂದ್ರೆ ಅಲ್ಲಿ ಹಲವು ಭಾಗದಿಂದ ಅಂದರೆ ನೃತ್ಯ ಮಾಡೋರು ಬಂದು ಅಲ್ಲಿ ನೃತ್ಯ ಮಾಡಿ ಡ್ಯಾನ್ಸ್ ಡ್ಯಾನ್ಸ್ ಮಾಡಿ ಅಲ್ಲಿ ನಾವು ವೈಶಿಷ್ಟ್ಯವನ್ನು ಇವಾಗ ಈ ಒಂದೊಂದು ಜಿಲ್ಲೆಯಂದ್ರೆ ಈಗ ಮೈಸೂರು ಮೈಸೂರು ದಸರಾದಲ್ಲಿ ಯುವ ದಸರಾ ಅಂತ ಮಾಡ್ತಾರೆ ಹಲವು ಕಾಲೇಜಿನಿಂದ ನಮ್ಮ ಕಾಲೇಜಿನಿಂದಲೂ ಒಂದಷ್ಟು ಜನ ಹೋಗಿ ಅಲ್ಲಿ ಡ್ಯಾನ್ಸ್ ಕಲ್ಸ್ಕೊ ಬೇರೆ ಕಾಲೇಜಿಂದ ಒಂದಷ್ಟು ಜನ ಬರ್ತಾರೆ ಡ್ಯಾನ್ಸ್ ಕೊಡ್ತ ಡ್ಯಾನ್ಸ್ಗೋಸ್ಕರ ಈ ಥರ ಪ್ರಮುಖ ಕಾಲೇಜುಗಳಿಂದ ಕರ್ಕೊಬರ್ತಾ ವಿದ್ಯಾರ್ಥಿಗಳು ಬಂದು ಡ್ಯಾನ್ಸ್ ಮಾಡಿ ಮನೋರಂಜನೆ ಕೊಡ್ತಾ ಅಲ್ಲಿ ಹೋಗಿ ಮೈಸೂರು ದಸರಾದಲ್ಲಿ ಓಪನ್ ಸ್ಟೇಜ್ ಅಂತ ಒಂದಿತ್ತು ಅದು ಇತ್ತೀಚೆಗೆ ಯಾವಾಗೊ ಒಂದು ನಾಲ್ಕೈದು ವರ್ಷದಿಂದ ಬ್ಯಾನ್ ಮಾಡಿದ್ರು ಯಾವುದೋ ಒಂದು ಕಾರಣಾಂತರಗಳಿಂದ ಏನೋ ಆಯಿತು ಅಂಂದ್ಬಿಟ್ಟು ಆದರೆ ಅದು ಒಂದು ಮನೋರಂಜನೆ ಆಗಿತ್ತು ಅದೇ ಅಲ್ಲಿ ತುಂಬ ಹಿಂಸೆ ಮತ್ತು ಅಹಿಂಸೆ ನಡೀತು ಅಂತ ಅದನ್ನ ಬ್ಯಾನ್ ಮಾಡಿದ್ರೆ ಹೊರತು ಅಲ್ಲೊಂದು ಮನೋರಂಜನೆ ಇತ್ತು ಹೀಗೆ ಮನೋರಂಜನೆ ಎಂಬುವುದು ಎಲ್ಲ ಕಡೆ ಒಂದೊಂದು ರೀತಿ ಒಂದೊಂದು ಮನೋರಂಜನೆ ಸಿಗುತ್ತೆ ನಮ್ಮ ಕಡೆ ಅಬ್ಬಾ ಆದರೆ ಈ ದಕ್ಷಿಣ ಕನ್ನಡ ಉಡುಪಿ ಮತ್ತೆ ಉತ್ತರ ಕನ್ನಡ ಮಂಗ್ಳೂರು ಸೈಡು ಅಂತ ಬಂದಾಗ ಅಲ್ಲಿ ಇದು ಕಾಂತಾರ ಮೂವೀಲಿ ಬರ್ತದಲ್ಲ ಯಾವ್ದು ಅದು ಅದೊಂದು ಭೂತ ನಾಟಕವೋ ಏನೋ ಬರುತ್ತೆ ಆ ಅದು ಒಂದು ಯಕ್ಷಗಾನ ಈ ಥರ ಅದೇ ಮನೋರಂಜನೆ ಸಿಗ್ತದೆ ನಮ್ಮ ಕಡೆ ಇದು ಮನೋರಂಜನೆ ಆಗಿರ್ತದೆ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಸಂಗೀತ ಹಾಡುವುದು ಡ್ಯಾನ್ಸ್ ಮಾಡುವುದು ಮತ್ತೆ ಹಬ್ಬ ಹರಿದಿನಗಳು ನಮ್ಗೆ ಮನೋರಂಜನೆ ಸಿಗ್ತದೆ ಹಬ್ಬ ಹರಿದಿನಗಳಲ್ಲಿ ಹುಡ್ಗೀರು ಡ್ರಸ್ ಮಾಡ್ಕೊಂಡು ಹುಡ್ಗರು ಡ್ರಸ್ ಮಾಡ್ಕೊಂಡು ವಿವಿಧ ಬಟ್ಟೆಯ ಬಣ್ಣಗಳು ಬ ಬಣ್ಣಗಳ ಬಟ್ಟೆಯನ್ನ ಹಾಕ್ಕೊಂಡು ಬಂದಾಗ ನೋಡೊಕೇ ಒಂಥರ ಆಯ್ತದೆ ಮನ ಮನೋರಂಜನೆ ಸಿಗ್ತದೆ ಹುಡ್ಗೀರ್ನೆಲ್ಲ ಆಟ ಆಡಿಸ್ಕೊಂಡು ಹೋದಾಗ ಆಟ ಆಡಿಸ್ಕೊ ಹೋದಾಗ ಮನೋರಂಜನೆ ಸಿಗ್ತದೆ ನಮ್ಮ ಪ್ರಾದೇಶಿಕ ಮನೋರಂಜನೆ ಒಂದೊಂದು ಕಡೆ ಒಂದೊಂದು ಪ್ರಾದೇಶಿಕ ನಮ್ಮಲ್ಲಿ ಹಬ್ಬಗಳದು ಇನ್ನೊಂದು ಕಡೆ ಕರಗ ಅದು ಇನ್ನೊಂದು ಕಡೆ ಅದನ್ನು ಡ್ಯಾನ್ಸ್ ಕ್ಲಬ್ ಬೆಂಗ್ಳೂರು ಸೈಡ್ ಹೋದಾಗ ಅಬ್ಬಾ ಅಂದರೆ ಅದು ಮನೋರಂಜನೆ ಸಿಗೋಲ್ಲ ಏನು ಡ್ಯಾನ್ಸು ಕ್ಲಬ್ಬು ಈ ಥರ ಹೋದಾಗ ಮನೋರಂಜನೆ ಸಿಗ್ತದೆ ನಮ್ಮ ಕಡೆ ಹಬ್ಬಗಳ ಮನೋರಂಜನೆ ಸಿಗ್ತದೆ ಮಂಡ್ಯದಲ್ಲಿ ಹಲವಾರು ಹಬ್ಬಗಳು ನಡೀತದೆ ಶ್ರೀರಂಗಪಟ್ಣ ಮೇಲುಕೋಟೆ ಮೇಲುಕೋಟೆ ಉತ್ಸವ ಮೇಲುಕೋಟೆ ಉತ್ಸವ ತುಂಬ ಅದ್ಭುತವಾದ ಮನೋರಂಜನೆ ಸಿಗ್ತದೆ ಅಲ್ಲಿ ಹೋದಾಗಾ ಇಡೀ ಏನು ಕನ್ನಡಕ ಅಲ್ಲದೇ ಹೊರ ರಾಜ್ಯಗಳಿಂದ ಬಂದು ಅಲ್ಲಿ ಮೇಲುಕೋಟೆಯ ಶ್ರೀರಂಗನಾಥ ಸ್ವಾಮಿ ದರ್ಶನ ಪಡೆವ ಬರ್ತಾರೆ ಹಾಗಾಗಿ ತುಂಬ ಮನೋ ಮನೋರಂಜನೆ ಸಿಗ್ತದೆ ಅದ್ಬಿಟ್ರೆ ನಮ್ಮ ನಮ್ಮ ತಾಲ್ಲೂಕು ಆದ ಮಳವಳ್ಳಿ ತಾಲ್ಲೂಕಿನ ಹಬ್ಬ ಅದು ಪ್ರಮುಖ ಹಬ್ಬ ಆಗಿರುತ್ತೆ ಅಲ್ಲೂ ತುಂಬ ಮನ ಮನೋರಂಜನೆ ಸಿಗುತ್ತದೆ ಅಲ್ಲಿ ಅಂದರೆ ದೇವಸ್ಥಾನ ದೇವಸ್ಥಾನಕ್ಕೆ ಬಂದು ಅಲ್ಲಿನ ವ್ಯಕ್ತಿಯು ಎಲ್ಲ ಪ್ರಮುಖ ಏನೇನೊ ಅಂದರೆ ನಮ್ಮ ಮಳವಳ್ಳಿ ತಾಲ್ಲೂಕಿಗೆ ಒಂದು ಇತಿಹಾಸ ಇರುವ ಕಾರಣಕ್ಕೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಆಗಿನ ಬಂದಾಗ ಅವ್ರು ಅದು ನೋಡ್ತಾರೆ ಸಿರಿ ಅಂತ ಮಾಡ್ತಾರೆ ಸಿರಿಯಲ್ಲಿ ಪ್ರಮುಖ ಯಾವ್ಯಾವ ಬೇಕು ಎಲ್ಲ ಬರ್ತವೆ ಸಿಡಿ ಹಬ್ಬಕ್ಕೆ ನೋ ನಾವು ಹೋದಾಗ ನಮಗೂ ಒಂದು ಸ್ವಲ್ಪ ಮನ ಮನೋರಂಜನೆ ಸಿಗ್ತವೆ ನೈಟೆಲ್ಲ ಇದ್ದು ಜಾಗರಣೆ ಇದ್ದು ಹುಡುಗಿನ ಚುಡಾಯ್ಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಲೈಫ್ನ ಅವು ನಮ್ಮನ್ನ ಮಾತಾಡ್ಸ್ಕೊಂಡು ನಾವು ಅವು ಮಾತಾಡ್ಸ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಸಿಡಿನ ನೋಡಿ ಸಿ ಡಿ ಮಾಡಿ ಕೊನೆಯಲ್ಲಿ ಎಲ್ಲನೂ ಅಂತ್ಯ ಮಾಡೋದು ಇದು ಮನ ಮನೋರಂಜನೆ ಆಗಿರುತ್ತದೆ ಇದೆ ರೀತಿ ಹಲವು ಕಡೆ ಅಲವು ವಿಶಿಷ್ಟ ವೈಖರಿಯಾದ ವೈಚಾರಿಕ ಅಲ್ಲಿನ ಪ್ರಾದೇಶಿಕ ಮನ ಮನೋರಂಜನೆ ಪ್ರಾದೇಶಿಕ ಹಬ್ಬ ಪ್ರಾದೇಶಿಕ ಉಡುಗೆ ತೊಡೆಗೆಗಳು ಪ್ರಮುಖ ಗಮನ ಸೆಳೀತವೆ ನಾವು ಇಲ್ಲಿಂದ ಮತ್ತೊಂದು ಕಡೆಗೆ ಹೋದಾಗ ಮೈಸೂರಿಗೆ ಹೋದಾಗ ಅಲ್ಲೇ ಒಂಥರ ಪ್ರಾದೇಶಿಕ ಸಿಗ್ತದೆ ಪ್ರಾದೇಶಿಕ ಉಡುಗೆ ತೊಡುಗೆ ಮತ್ತು ಪ್ರಾದೇಶಿಕ ಭಾಷೆ ಪ್ರಾದೇಶಿಕ ಮನ ಮನೋರಂಜನೆ ಸಿಗ್ತದೆ ಅಲ್ಲಿನ ವೈಶಿಷ್ಟ್ಯ ನಾವು ಬೆಂಗ್ಳೂರು ಕಡೆಗೆ ಹೋದಾಗ ಅಲ್ಲೂ ಒಂದು ಸಿಗ್ತದೆ ಅಲ್ಲೂ ತುಂಬ ವಿಶಿಷ್ಟವಾಗಿ ನಮ್ಮ ಅಕ್ಕನ ಮನೆಯಲ್ಲಿ ನಡೆಯು ಹಬ್ಬ ದೀಪಾವಳಿ ಇರ್ಬೋದು ಮತ್ತು ಇನ್ನೊಂದು ಯಾವುದೋ ಒಂದು ಜಾತ್ರೆ ಮಾಡ್ತಾ ಅದು ಒಂದು ವಿಶಿಷ್ಟವಾಗಿರುತ್ತೆ ಅಲ್ಲಿಂದ ಬೆಂಗ್ಳೂರು ಕಡೆಯಿಂದ ಇತ್ಲಾಗೆ ದಕ್ಷಿಣ ಹಾಸನ ಕಡೆ ಬಂದಾಗ ಹಾಸನ ಕಡೆ ಒಂಥರ ವಿಶಿಷ್ಟ ತುಮ್ಕೂರು ಕ ಒಂದು ವಿಶಿಷ್ಟವಾಗಿರುತ್ತದೆ ಮತ್ತೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತೆ ನಾರ್ತ್ ಕರ್ನಾಟಕ ಇನ್ನು ಉತ್ತರ ಕರ್ನಾಟಕ ಒಂದು ಮತ್ತೆ ದಕ್ಷಿಣ ಕರ್ನಾಟಕವು ಏನಿರ್ತದೋ ಆ ಎರಡು ಕರ್ನಾಟಕವು ವಿಶಿಷ್ಟವಾದ ಭಾಷೆ ಪ್ರಾದೇಶಿಕ ಭಾಷೆಗಳು ಸಿಗ್ತದೆ ಅಲ್ಲಿ ಉತ್ತರ ಕರ್ನಾಟಕವು ಅದೇ ರೀತಿ ಹಬ್ಬವಾಗಿರ್ತದೆ ಅದೇ ರೀತಿಯ ಜಾತ್ರೆ ಇರ್ತದೆ ಇದು ಕಂಬಳ ಕಂಬಳ ಅಂದ್ಬಿಟ್ಟು ಈ ಸೈಡ್ ನಡೀತದೆ ಓ ಮಂಗ್ಳೂರು ಸೈಡ್ ನಡೀತದೆ ಹಾ ಕಂಬಳದ ಕಂಬಳವನ್ನು ಮಂಗಳೂರಿಂದ ಬೆಂಗ್ಳೂರಿಗೆ ತಗೊಂಡ್ಬಂದು ಮಾಡ್ಸಿದ್ರು ಏಕೆಂದ್ರೆ ಅಲ್ಲಿನ್ನೇನು ವಿಶೇಷತೆ ಮನೋರಂಜನೆ ಇತ್ತೋ ಅದು ಬೆಂಗ್ಳೂರಿಗೂ ಸಿಗಬೇಕು ಅಂತ ಬೆಂಗ್ಳೂರಿನ ನಡೀತ ಇರೋ ಕರಗ ಅದು ಮಂಗ್ಳೂರು ಸೈಡಿಗೆ ಹೋಗ್ತದೆ ಹಾಗೆ ಎರಡೂನು ಬ್ ಅದಲು ಬದಲು ಮಾಡಿದಾಗ ಅಲ್ಲಿನ ಹೊ ಹಿಂಗೆ ನಡೀತದೆ ಅಲ್ಲಿ ಅನ್ನೋದು ನಮ್ಗೆ ಗೊತ್ತಾಯ್ತದೆ ನಾ ಹಾವುಗೆ ಅವು ಆ ಸೈಡ್ ಈ ಸೈಡ್ ಇದು ಹಿಂಗೆ ನಡೀತದೆ ಅಂದ್ಬಿಟ್ಟು ಆವಾಗ ಗೊತ್ತಾಯ್ತದೆ ಮಂಗ್ಳೂರು ಸೈಡ್ ಅವ್ರಿಗೆ ಹೀಗೆ ಒಂದೊಂದು ಕಡೆ ಒಂದೊಂದು ಮನೋರಂಜನೆ ಸಿಗ್ತದೆ ಅಥ್ವಾ ಯಕ್ಷಗಾನ ಡೊಳ್ಳು ಕುಣಿತ ಕೋಲಾಟ ಮತ್ತು ಓ ಆಟಗಳು ಅಂದರೆ ಕಬಡ್ಡಿ ಖೋಖೋ ಕಣ್ಣಾ ಮುಚ್ಚೆ ಈ ಥರ ಮನ ಮನೋರಂಜನೆಗೆ ಕಡಿಮೆನೆ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅದೇ ಸಿಟಿ ಪ್ರದೇಶದಲ್ಲು ಕಡಿಮೆ ಇಲ್ಲ ಬಟ್ ಅಲ್ಲಿ ಮನೋರಂಜನೆ ವಿಶಿಷ್ಟವಾಗಿರ್ತದೆ ಮೊಬೈಲ್ಸ್ ಈ ಥರ ಇರುತ್ತೆ ಅವ್ರ್ಗೆ ಮಾಮುಲಿ ಚಿಕ್ಕ ಮಕ್ಕಳುಗಳು ಯಾವತ್ತು ಆಟ ಆಡಿರೋದು ನಮ್ಮ ಸಿಟಿ ಕಡೆ ಹೋದ್ರೆ ನೋಡೋಕೆ ಆಗಲ್ಲ ಆಟ ಆಡ್ತಾರೆ ನೈಟ್ ಹೊತ್ತು ಬಂದು ಬಟ್ ಅಷ್ಟು ಆಟ ಆಡೋಲ್ಲ ಮತ್ತೆ ಅವು ಇನ್ನೂ ಎಲ್ಲ ವಿಲೇಜ್ ಕಡೆಗೆ ಒಂದ ಅಷ್ಟು ದಿನಗಳ ನಂತರ ಬಂದಾಗ ಅವು ಗೊತ್ತಾಯ್ತದೆ ಅವು ಈ ಥರ ನಡ್ದಾಡ್ತ ಅಂತ ಆವಾಗ ಗೊತ್ತಾಯ್ತವೆ ಒಂದೊಂದು ಸಲ ಒಂದೊಂದು ಸಮಯ ನಮಗೂ ಗೊತ್ತಾಗೋಯ್ತದೆ ಯಾಕೆಂದ್ರೆ ನಾವು ನಮ್ದು ಪ್ರಾದೇಶಿಕವಾಗಿ ಇರ್ತದೆ ಮತ್ತೊಂದು ಕಡೆ ಬೇರೆ ಕಡೆ ಹೋದಾಗ ಅಲ್ಲಿನ ಮನೋರಂಜನೆ ನೋಡಿದಾಗ ಒಂಥರ ಮನೋರಂಜನೆ ಆಯ್ತದೆ ಹೊಡೆದಾಡೋದು ಒಂದೊಂದು ಕಡೆ ಹೊಡೆದಾಡೋದೆ ಮನೋರಂಜನೆ ಸಿಗ್ತದೆ ಇನ್ನೊಂದು ಕಡೆ ಎಮ್ಮೆ ಕೋಣನೆಲ್ಲ ಒಂದು ಎಮ್ಮೆ ಅಥ್ವಾ ಒಂದು ಕೋಣ ಅಥ್ವಾ ಒಂದು ಏನು ಮದಕ್ಕೆ ಹೋರಿನ ಬಿಟ್ಬಿಟ್ಟು ಅದನ್ನ ಹಿಡಿಯೋದು ಅದೊಂದು ಮನೋರಂಜನೆ ಸಿಗ್ತದೆ ವಿಶಿಷ್ಟವಾದ ಮನೋರಂಜನೆ ಇನ್ನೊಂದು ಕಡೆ ಅವ್ಗಳನ್ನ ಹಿಡಿಯೋದು ಅದು ಒಂದು ಮನೋರಂಜನೆ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಬೇರೆ ರೀತಿಯ ಮನೋರಂಜನೆ ಸಿಕ್ತದೆ ಮನೋರಂಜನೆ ನಮ್ಮ ಪ್ರದೇಶಕ್ಕಿಂತ ಬೇರೆ ಪ್ರದೇಶ ರುಚಿಯಾಗಿದೆ ಚಿತ್ರ ವಿಚಿತ್ರವಾಗಿರುತ್ತದೆ ಹಾವಿಗೆ ನಮ್ಮ ಪ್ರದೇಶ್ದಲ್ಲಿ ನೀಡುವ ಮನೋರಂಜನೆ ಚಿತ್ರ ವಿಚಿತ್ರವಾಗಿರುತ್ತದೆ ಯಾವೊಬ್ಬರೂ ಬಾಯಿಗೆ ಬಿಗ ಹಾಕಿಸ್ಕೊಳೋದು ಈಗ ಬಾಯಿಗೆ ಬೀಗ ಹಾಕಿಸ್ಕೊಳ್ಳೋದು ಒಂದು ಸಂಪ್ರದಾಯ ಬಟ್ ಒಬ್ಬೊಬ್ರಿಗೆ ಮನೋರಂಜನೆ ಏನು ಹೀಗೆಲ್ಲ ಮಾಡ್ತಾರೆ ಏನು ಮನೋರಂಜನೆ ಆಗೋಯ್ತು ಅಂತ ಅಂದ್ಕೊಳ್ತಾರೆ ಒಬ್ಬೊಬ್ಬರು ಕಾಮಿಡಿ ಕಾಮಿಡಿಗೂ ಮಾಡ್ಕೊಂಡು ನಾಟಕ ಮಾಡ್ಕೊ ಅಂಗ ಪ್ರದರ್ಶನ ಮಾಡ್ಕೊಂಡು ಯಕ್ಷಗಾನ ಮಾಡ್ಕೊಂಡು ಈ ಥರ ಓ ಮನೋರಂಜನೆ ಈ ರೀತಿಯಲ್ಲ ಆಯಿತಾ ಮನೋರಂಜನೆಗೆ ಇಷ್ಟೊಂದು ಇದಾಯಿತಾ ಅನ್ನೋದು ಗೊತ್ತಾಗ್ತಿದೆ ಮನೋರಂಜನೆ ಜೀವನದ ಪ್ರಮುಖ ಒಂದು ಅಂಶವಾಗಿರುತ್ತದೆ ಯಾಕೆಂದ್ರೆ ಮನೋರಂಜನೆ ಇಲ್ಲ ಅಂದ್ರೆ ಏನಾಗೋಲ್ಲ ಈಗಿನ ಕಾಲದಲ್ಲಿ ಮೊಬೈಲ್ ಮನೋರಂಜನೆ ಆಗಿಬಿಟ್ಟೈತೆ ಏನೇ ಬೇಕೆಂದ್ರು ಮೊಬೈಲ್ ನೋಡೋದು ಬರ್ತದೆ ಅದೇ ಹಿಂದೆ ಇವಾಗ ಮೊಬೈಲು ಮೊಬೈಲ್ ಬರೋಕ್ಕಿಂತ ಹಿಂದೆ ಹೋದಾಗ ಒಂದು ಅಷ್ಟು ವರ್ಷಗಳು ಹಾಗೂ ಸ್ಮಾರ್ಟ್ ಮೊಬೈಲ್ ಬರೋಕ್ಕಿಂತ ಹಿಂದೆ ಹೋದಾಗ ಒಂದು ಎರ್ಡು ಸಾವಿರ್ದ ಇಸ್ವಿಗೆ ಹೋದಾಗ ನಾವು ಸ್ಮಾರ್ಟ್ ಮೊಬೈಲ್ ಬಂದೇ ಇರಲಿಲ್ಲ ಆಗ ಆಗ ಹೋದಾಗ ಎರ್ಡು ಸಾವಿರ್ದ ಇಸವಿಲಿ ಹಿಂದೆ ಸಾವ್ರ್ದ ಒಂಬೈನೂರ ತೊಂಬತ್ತೊಂಬತ್ತು ಸಾವ್ರ್ದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮನೋರಂಜನೆ ಎಂಬುದು ದಿನ ನಡೆಯೋದು ಪ್ರತಿ ದಿನ ನಡೆಯೋದು ಏಕೆಂದ್ರೆ ಎಲ್ಲ ಒಟ್ಟಿಗೆ ಸೇರಿದಾಗ ಗ್ರಾಮೀಣ ಪ್ರದೇಶಲ್ಲಿ ಮನೆಗೆ ಒಂದು ಟಿವಿ ಇರುತ್ತದೆ ಆ ಟಿವಿ ಕರೆಂಟ್ ಇದಾಗಿ ಇದ್ದಂತೆ ಇಲ್ಲಂದ್ರೆ ಇಲ್ಲ ಆಗೇನು ಮಾಡೋದು ಎಲ್ಲ ಒಕ್ ಒಂದೇ ಕಡೆ ಸೇರಿ ಸಂಗೀತ ಹಾಡುವುದು ನಾಟಕ ಮಾಡುವುದು ಮಾತಾಡೋದು ಈ ಥರ ಮನೋರಂಜನೆ ಇತ್ತು ಈಗ ಒಂದಷ್ಟು ಎರ್ಡು ಸಾವ್ರ್ದ ಮೇಲೆ ಬಂದು ಬರ್ತಾ ಬರ್ತಾ ಬರ್ತಾ ಎಲ್ಲ ಮೊಬೈಲ್ ಒಂದೊಂದು ಟಿವಿ ಎಲ್ಲ ಮನೆಗೆ ಒಂದೊಂದು ಟಿವಿ ಇವತ್ತು ಟಿವಿ ಬರ್ತಾ ಬರ್ತಾ ಬರ್ತಾ ಎರ್ಡು ಸಾವ್ರ ಹತ್ರ ಮೇಲೆ ಮೊಬೈಲ್ಗಳು ಬಂದ್ಬಿಟ್ಟು ಮೊಬೈಲ್ ಬಂದ್ಮೇಲೆ ಏನಾಗೋಯಿತು ಎಲ್ಲ ಮೊಬೈಲ್ ಕಡೆ ನೋಡುವುದು ಟಿವಿ ನೋಡುವುದು ಇಷ್ಟಾಗೋಯಿತು ಮನೋರಂಜನೆ ಯಾವಾಗ ಸಿಕ್ತದೆ ಅಂದರೆ ಅಂದರೆ ಹಬ್ಬದ ಟೈಮಲ್ಲೆ ಹಬ್ಬ ಪ್ರತಿ ತಿಂಗಳು ಇರೋಲ್ಲ ಒಂದೊಂದು ಎರ್ಡು ತಿಂಗ್ಳಿಗೆ ಒಂದ್ಸರ್ತಿ ಮೂರು ತಿಂಗ್ಳಿಗೆ ಒಂದ್ಸರ್ತಿ ಹಬ್ಬ ಇರ್ತದೆ ಆ ಥರವೇ ಗ್ರಾಮದೇವತೆ ಹಬ್ಬವಂತ ಬಂದಾಗ ಎಲ್ಲ ಸೇರೋದು ಮಾಮುಲಿ ಹಬ್ಬ ಯುಗಾದಿ ದೀಪಾವಳಿ ಈ ಥರ ಬಂದಾಗ ಮನೆ ಮನೆಯಲ್ಲೆ ಆಚರ್ಸ್ಕೊಳ್ತಾರೆ ಯಾರೂ ಸೇರೋಲ್ಲ ಅಷ್ಟು ಅದೇ ಗ್ರಾಮ ದೇವತೆ ಹಬ್ಬ ಊರ ಹಬ್ಬ ಅಂತ ಬಂದಾಗ ಎಲ್ಲ ಒಂದೇ ಕಡೆ ಸೇರಿ ಮಾಡ್ತಾ ಅಥ್ವಾ ಆ ಮನೆಗೆ ಇನ್ನೊಂದು ಅಷ್ಟು ಜನ ನೆಂಟ್ರುಗಳು ಬರ್ತಾರೆ ಬೇರೆ ಕಡೆಯಿಂದ ಬೇರೆ ಕಡೆಯಿಂದ ಬಂದು ಆ ಮನೆಯಲ್ಲಿದ್ದು ನಮ್ಮನೆಯಲ್ಲೆ ಬಂದು ಇದ್ದು ಅಲ್ಲಿ ಎಲ್ಲನೂ ಎಲ್ಲ ಒಟ್ಟಿಗೆ ಸೇರೋದು ಅದೊಂಥರ ಖುಷಿಯಾಗಿರುತ್ತದೆ ಈಗ ಏನಿರ್ತದೆ ವೀಡ್ಯೋ ಕಾಲ್ ಈ ಥರ ಮನೋರಂಜನೆ ವೀಡ್ಯೋ ಗೇಮ್ಸು ಕ್ರಿಕೆಟು ಇದೆ ಆಗೋಗೈತೆ ಮನೋರಂಜನೆ ಅನ್ನೋದು ಇದಲ್ಲ ಮನೋರಂಜನೆ ಎಂಬುದು ಎಲ್ಲ ಒಟ್ಟಿಗೆ ಸೇರಿ ಏನೋ ಒಂದು ವಿಶೇಷವಾದ ಹಬ್ಬ ಮಾಡುವುದೇ ಮನೋರಂಜನೆ ಕಾಲೇಜ್ ಟೈಮಲ್ಲಿ ಕಾಲೇಜಲ್ಲಿ ಮಾಡೋದು ಮನೋರಂಜನೆ ಯಾಕೆಂದ್ರೆ ಕಾಲೇಜ್ ಟೈಮಲ್ಲು ಮತ್ತೆ ಕಾಲೇಜಲ್ಲುವೇ ಮನೋರಂಜನೆ ಸಾಂಸ್ಕೃತಿಕ ಮನೋ ಮನೋರಂಜನೆ ಅಂತ ಮಾಡ್ತಾರೆ ಯಾಕೆಂದ್ರೆ ಇಷ್ಟು ದಿನಗಂಡು ವಿದ್ಯಾರ್ಥಿಗಳು ಓದಿ ಓದಿ ಸುಸ್ತಾಗೈತೆ ಮನೋರಂಜನೆ ಸಿಗಲಿ ಅಂದ್ಬಿಟ್ಟು ಕಾಲೇಜಲ್ಲಿ ಮಾಡ್ತಾರೆ ಬಟ್ ಆ ಮನೋರಂಜನೆ ಕಾಲೇಜಲ್ಲಿ ಮಾಡೋ ದಿನ ಅಂದರೆ ಆವತ್ತಿನ ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತದೆ ಅವತ್ತು ದಿನ ಮುಗಿಯುತ್ತೆ ಅದೊಂದು ಒಂದು ಸ್ಟೇಟಸ್ಸು ಸ್ಟೋರಿ ಹಾಕಿದ್ರೆ ಮನೋರಂಜನೆ ಕಂಪ್ಲೀಟೆಡ್ ಅಂದರೆ ಅಷ್ಟು ಆ ಮನೋರಂಜನೆ ಅವ್ರು ಅನುಭವ್ಸೋ ಸ್ಟೂಡೆಂಟ್ಗಳು ಆ ಟೈಮಲ್ಲಿ ಓಡಾಡೋದು ಹುಡ್ಗೀರ್ನ ನೋಡೋದು ಇಷ್ಟೇ ಆಗೋಯಿತು ಮನೋರಂಜನೆ ಫುಲ್ಲು ಮನಸಾರೆ ಇದು ಮಾಡಬೇಕು ಮನೋರಂಜನೆ ಎಂಬು ಪದದಲ್ಲೇ ಅರ್ಥ ಆಯಿತೆ ಮನ ಮನ ತುಂಬ ರಂಜಿಸ್ಬೇಕು ಬಟ್ ರಂಜಿಸುವುದಿಲ್ಲ ಮನೋರಂಜನೆ ಮಾಡಿ ಮನೋರಂಜನೆಯಿಂದ ತುಂಬ ವಿಷಯಗಳು ಅಂದರೆ ನಮ್ಮ ಏನಾದರೂ ಟ್ರಾವಲಿಂಗ್ ಮನೋರಂಜನೆ ನಮ್ಮ ಮನಸ್ಸಿಗೆ ಯಾವುದು ನೆಮ್ಮದಿ ಕೊಡ್ತೆ ಅದು ಮಾಡಬೇಕು ಮನೋರಂಜನೆ ನೆಮ್ಮದಿ ಕೊಡ್ಬೋದು ಅಂದರೆ ನಾವು ಪ್ರತಿದಿನ ಖುಷಿಯಾಗಿದ್ದರೆ ಮನೋರಂಜನೆ ಯಾವುದೋ ಒಂದಿನ ಯಾವುದೋ ಒಂದಿನ ಬಂದಾಗ ಅದು ಖುಷಿ ಅನ್ಸೋಲ್ಲ ಬಟ್ ಪ್ರತಿ ದಿನ ಮೊಬೈಲು ಗೇಮ್ಸು ಆಡಿಯೋ ಗೇಮ್ಸು ಇದರಲ್ಲೆ ಮುಳುಗ್ಬಿಟ್ಟು ಒಂದು ದಿನ ಆ ಪರ್ಟಿಕೆ ಒಂದಿನ ಮನೋರಂಜನೆ ಮಾಡಿದಾಗ ವಾಹ್ ಇದೆಷ್ಟು ಸಖತ್ತಾಗಿದೆ ಅಂತ ಅನ್ಬೋದು ಇದಿಷ್ಟು ಮನೋರಂಜನೆ ವ್ಯಕ್ತಿತ್ವ ಅದು ಪ್ರದೇಶದಿಂದ ಪ್ರದೇಶಕ್ಕೆ ಮನೋರಂಜನೆ ಚೇಂಜ್ ಆಯಿತಾ ಹೋಗ್ತದೆ ಈ ಪ್ರದೇಶ್ದಾಗೆ ಒಂಥರ ಮನೋರಂಜನೆ ಆ ಪ್ರದೇಶ್ದಲ್ಲಿ ಒಂದು ಮನೋರಂಜನೆ ಇರ್ತದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಒಂದು ಇದಿರುತ್ತದೆ ದಕ್ಷಿಣ ಕನ್ನಡ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಒಂದು ಮನೋರಂಜನ ವೈಶಿಷ್ಟ್ಯತೆ ಇದೆ ದೇಶ ದೇಶ್ದಲ್ಲಿ ಒಂದೊಂದು ಇರ್ತದೆ ಚೀನಾ ಪಾಕಿಸ್ತಾನ್ ಅಪ್ಗಾನಿಸ್ತಾನ್ ಮತ್ತೆ ಅಮೇರಿಕ ಲಂಡನ್ ಯುರೋಪ್ ಅಲ್ಲಿ ಒಂದೊಂದು ಥರ ಇರುತ್ತದೆ ನಮ್ಮ ದೇಶದ್ದೆ ಒಂದು ಕ್ರೀಡೆ ಮನೋರಂಜನೆ ಬೇರೆ ಇರ್ತದೆ ಹಾಂ ಇದಿಷ್ಟು ಮನೋರಂಜನೆ ಬಗ್ಗೆ ನನ್ನ ಓನ್ ಒಪಿನಿಯನ್ ನನ್ನ ನನ್ನ ಓನ್ ಒಪಿನಿಯನ್ ಆಗಿರುತ್ತದೆ ಇದು ಮೇಲೆ ನಿಮ್ಮ ಒಪಿನಿಯನ್ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತದೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರ್ತದೆ ಮಾತಾಡೋದು ಆ ಥರ ನನ್ನದೊಂದು ಇದಾಗಿರುತ್ತದೆ ಮನೋರಂಜನೆ ಬಗ್ಗೆ ಥ್ಯಾಂಕ್ ಯು ಧನ್ಯವಾದ